ನನ್ನ ಬದುಕಿನಲ್ಲಿ ಎದುರಿಸಿದ ಅತೀ ದೊಡ್ಡ ಸವಾಲು ನಿಜವಾಗಲೂ ನಮ್ಮನೆಯವರನ್ನ ನಾವು ಕಳ್ಕೊಂಡಾಗ ಎಷ್ಟು ಭೀಕರವಾಗಿ ನಾನು ಎದುರಿಸಿದೆ ಅಂದರೆ ನನ್ನ ಕನಸು ಮನಸಲ್ಲೂ ನಾನು ಎಣಿಸಿರಲಿಲ್ಲ ಈ ಥರ ಆಗುತ್ತೆ ಅಂತ ಆದರೆ ನನ್ನ ಜೀವನ ಇದೇ ಎಂಡ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಇದನ್ನೇ ಕೊನೆ ಮಾಡ್ಕೊಳ್ಳಕ್ಕೆ ಆಗಲ್ವಲ್ಲ ಯಾವ ರೀತಿ ನಾನು ಇದನ್ನು ಎದುರಿಸಬೇಕು ನಮ್ಮವರು ನನ್ನವರು ನನ್ನನ್ನ ಬಿಟ್ಟು ಹೋದರೆ ಯಾವ ರೀತಿ ನಾನು ಬದುಕಲಿ ಹೇಗೆ ನಾನು ಸಂಸಾರ ಮಾಡಲಿ ಏನು ಮಾಡಲಿ ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ ಆದ್ರೂ ಮತ್ತು ಕೊನೆಗೆ ನನ್ನ ಮಗ ಒಬ್ಬ ಇದ್ದ ಅವನಿಗೋಸ್ಕರ ಆದರೂ ನನಗೆ ಒಬ್ಬನೇ ಮಗ ಅವನಿಗೋಸ್ಕರ ಆದ್ರೂ ನನ್ನ ಜೀವನ ತ್ಯಾಗ ಮಾಡಲೇ ಬೇಕು ನಾನು ಸವಾಲಾಗಿ ತೊಗೊಳ್ಳೇ ಬೇಕು ಅಂತೇಳಿ ನನ್ನ ಜೀವನ ಪ್ರಾರಂಭಿಸ್ದೇ ನನ್ನ ಮಗನ್ನ ಓದಿಸ್ದೇ ಮತ್ತು ಆದ್ರೆ ನನಗೆ ತುಂಬ ಸಂಸಾರ ಮಾಡೋದು ತುಂಬ ಕಷ್ಟ ಆಯಿತು ಆದ್ರೂ ಎದುರಿಸ್ದೇ ನಾನು ತುಂಬ ಕಷ್ಟ ಪಟ್ಟು ಸ್ಕೂಲಿಗೆ ಹೋಗೋದು ಅಲ್ಲಿಂದ ಮತ್ತು ಕುಚ್ಚು ಕಟ್ಟೋದು ನಾನು ಹೀಗೆ ಮನೆ ಮನೆ ಹತ್ತಿರ ಹೋಗಿ ತುಂಬ ಸೀರೆಗಳು ತರೋದು ಕುಚ್ಚು ಕಟ್ಟೋದು ಮಾಡೋದು ಹೀಗೆ ದುಡಿಮೆ ಮಾಡೋದು ಏನಂದರೆ ನನಗೆ ಬದುಕಿ ತೋರಿಸ್ಬೇಕು ನನ್ನ ಜೀವನ ಒಂದು ಅತಿ ದೊಡ್ಡ ಸವಾಲಾಗಿ ತೊಗೋಬೇಕು ಅಂತ್ಹೇಳಿ ನನ್ನ ಮನಸಲ್ಲಿ ತುಂಬ ಇತ್ತು ಇದನ್ನ ನಾನು ಬಾರಿ ಒಂದು ಅತಿ ಕಷ್ಟದಿಂದ ನೆರವೇರಿಸಬೇಕು ಅಂತ ಹೇಳಿ ಅತಿ ಕಷ್ಟ ಆಯಿತು ಇದುನ್ನ ನೆರವೇರೀಸ್ಬೇಕಾದ್ರೆ ಅದನ್ನು ನಾನು ಸವಾಲಾಗಿ ತಗೊಂಡೆ ಎಲ್ಲರೂ ಅಂದರು ಇಲ್ಲಿ ಜೀವನಾ ನೀನು ಒಬ್ಬಳೆ ಇದ್ದು ನೀನು ನಿನ್ನ ಮಗ ಇದ್ದು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಊರಿಗೆ ಹೋರ್ಟು ಹೋಗಿ ಅಂದರು ಆದರೆ ನಮ್ಮ ಮನೆಯವರು ಇಲ್ಲಿ ಒಂದು ವರ್ಕ್ ಶಾಪ್ ಇಟ್ಕೊಂಡಿದ್ರು ಆ ಊರಲ್ಲೇ ಇದ್ವಿ ಇಲ್ಲ ನಾನು ಇದೇ ಊರಲ್ಲಿ ಇದ್ದು ನಾನು ನಾನು ಎದುರಿಸಬೇಕು ನನ್ನ ಜೀವನ ಮಾಡಲೇ ಬೇಕು ಅಂತ ಹೇಳಿ ನಾನು ಒಂದು ಸವಾಲಾಗಿ ನಿಂತೆ ನನ್ನ ಮಗನ್ನ ನಾನು ಓದುಸ್ಕೊಂಡು ನಾವು ಇಬ್ಬರೆ ಒಂದು ಮನೆಯಲ್ಲಿ ಇದ್ವಿ ಹೀಗೆ ಕಾಲ ಕಳೀತಾ ಇತ್ತು ಆದರೂ ನನ್ನ ಮಗನದ್ದು ಓದಿದ್ದು ಆಯಿತು ಅವನು ಒಂದು ಏಜಿಗೆ ಬಂದ ಆವಾಗ ನಾನು ಒಂದು ಹೆಣ್ಣು ನೋಡಿ ಅವ್ರಿಗೆ ಒಂದು ಮದುವೆ ಮಾಡಿದೆ ಆದರೆ ಇದು ಯಾವುದಪ್ಪಾ ಅಂದರೆ ನನ್ನ ಸಂಸಾರ ಒಂದು ನಾನು ಅತಿ ದೊಡ್ಡ ಸವಾಲಾಗಿ ತಗೊಂಡೆ ಯಾರ ಹೆಲ್ಪು ಇಲ್ದಲೇ ಒಂದು ಗಂಡಸು ಥರ ಹೋರಾಟ ಮಾಡಿಕೊಂಡು ನಾನು ಅದನ್ನು ಜೀವನ ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವೇನ್ರಿ ಇವಾಗ ಒಂದು ಮನೇಲಿ ಒಂದು ಗಂಡು ಅನ್ನೋದು ಅದು ಎತ್ತು ಇದ್ದಂಗೆ ಅದು ಒಂದು ಎತ್ತು ಎಷ್ಟು ದುಡಿಮೆ ಮಾಡುತ್ತೋ ಹಾಗೆ ಒಂದು ಗಂಡು ದುಡಿಮೆ ಇರೋದು ಆ ಒಂದು ದುಡಿಮೆ ಮಾಡಿ ಜೀವನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ವೇನ್ರಿ ಅದರಲ್ಲಿ ಅದೇ ಇಲ್ಲ ಅಂದಾಗ ಒಂದು ಹೆಂಗಸು ಅದು ಏನಂತೆ ಗೊತ್ತ ಒಂದು ಹೆಂಗಸು ಕತ್ತೆ ಇದ್ದಂಗೆ ಅದು ಯಾಕೆ ಅದಕ್ಕೆ ಹೊರೆ ಹೊರುತ್ತೆ ವಿನಃ ಅದಕ್ಕೆ ತೃಪ್ತಿಯಾಗಿ ಊಟ ಮಾಡೋ ಅದೃಷ್ಟ ಇರಲ್ಲ ರೀ ಅದಕ್ಕಿನ್ನ ಯಾವುದು ಆಧಾರ ಇರಲ್ಲ ರೀ ಯಾವ ಬೇರೆ ಒಂದು ಕೆಲ್ಸ ಇರಲ್ಲ ರೀ ಆ ಕತ್ತೆಗೆ ಅಗಸನ ಮನೇಗೆ ಹೋಗುತ್ತೆ ಆ ಅಗಸ ಏನು ಹೇಳ್ತಾನೋ ಆ ಕೆಲಸ ಮಾಡುತ್ತೆ ಹಾಗೆ ರೀ ನಾವೂ ಒಬ್ಬ ಗಂಡ ಮನೆಯಲ್ಲಿ ಇದ್ದ ಅಂದರೆ ಅವನು ಏನು ತಂದು ಹಾಕ್ತಾನೋ ಅದನ್ನು ನಾವು ದುಡ್ಕೊಳ್ಳದು ಅದನ್ನ ಅವರು ದುಡ್ಕೋ ಬಂದು ಮನೆಗೆ ಹಾಕಿದನ್ನು ತಿನ್ನದು ಮಾಡಿ ಹಾಕೋದು ಇಷ್ಟರಲ್ಲೆ ಇರ್ತೀವಿ ಅಲ್ವೇನ್ರಿ ಆದರೆ ಅವ್ರು ತಂದು ಹಾಕೋವರೆ ಮನೆ ಬಿಟ್ಟು ಹೋದಾಗ ನಮ್ಮನ್ನೆಲ್ಲ ಅಗಲಿದಾಗ ನಮ್ಮ ಜೀವನ ಹೇಗ್ರಿ ನಿರೂಪಿಸ್ಕೊಳ್ಳೋದು ನೆನ್ಸಿಕೊಳ್ಳಕ್ಕೂ ಭಯ ಆಗುತ್ತೆ ಅಲ್ವ ಒಂದು ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ನಿಂತುಕೊಂಡು ಬೇರೆಯವ್ರ ಯೋಚನೆ ಮಾಡಿದಾಗ ಹ್ಯಾಗೆ ಸಂಸಾರ ಮಾಡೋದು ಅನ್ನೋದು ಎಲ್ಲಾರಿಗೂ ಭಯ ಇರುತ್ತೆ ಅಲ್ವೇನ್ರಿ ಯೋಚನೆ ಮಾಡಬೇಕು ನಾವು ಯಾವ ರೀತಿ ಬದುಕ್ಬೇಕು ಯಾವ್ ರೀತಿ ನಾವು ಸಾಧಿಸ್ಬೇಕು ಅನ್ನೋದು ಆದರೆ ನಾನು ಒಂದು ಚಾಲೆಂಜಾಗಿ ತೊಗೊಂಡೆ ರೀ ನಿಜ್ವಾಗ್ಲೂ ಅದನ್ನ ದೊಡ್ಡ ಸವಾಲಾಗಿ ತೊಗೊಂಡೆ ಎಲ್ಲಾರೂ ನನ್ನವರು ಎಲ್ಲ ಬಂಧುಗಳೆಲ್ಲಾ ನನ್ನನ್ನು ಕರೆದಾಗ ನಾನು ನಿಜವಾಗ್ಲೂ ಹೋಗಲಿಲ್ಲ ರೀ ನಾನು ಇಲ್ಲೇ ಇದ್ದು ನನ್ನ ಗಂಡ ವಾಸಿಸ್ಥ ವಾಸ ವಾಸ ಮಾಡ್ತಿದ್ದ ಊರಲ್ಲೇ ನಾನು ವಾಸ ಮಾಡಿ ತೋರಿಸ್ತೀನಿ ಅವರ ಅವರ ಹೆಸ್ರು ನಾನು ಉಳಿಸ್ತೀನಿ ಅಂತೇಳಿ ನಾಲ್ಕು ವರ್ಷ ಐದು ವರ್ಷ ನಾನು ಜೀವನ ಮಾಡಿದೆ ಒಂಟಿ ತನದಲ್ಲಿ ಆರನೇ ವರ್ಷದಲ್ಲಿ ನನ್ನ ಮಗನಿಗೆ ಮದುವೆ ಮಾಡಿದೆ ನಿಜವಾಗ್ಲೂ ಎಷ್ಟು ಕಷ್ಟ ಪಟ್ಟೆ ಅಂದರೆ ಒಂದು ಮನೆ ಮಾಡಬೇಕಂತ ಶುರು ಮಾಡಿದೆ ಆದರೆ ನನ್ನ ಜೀವನ್ದಲ್ಲಿ ಭಾರಿ ನೊಂದಿದ್ದೀನಿ ರೀ ಎಷ್ಟು ನೊಂದಿದ್ದೀನಿ ಅಂದರೆ ತುಂಬಾ ನೊಂದಿದ್ದೀನಿ ಒಂದು ಕೆಲಸಕ್ಕೂ ಹೋಗಬೇಕು ಅಲ್ಲಿಂದ ಬರಬೇಕು ಇಲ್ಲಿ ಮನೆಗಳಹತ್ತಿರ ನೋಡ್ಕೋಬೇಕು ಆ ಮನೆ ಕಟ್ಟಬೇಕಾದ್ರೆ ನಿಜವಾಗ್ಲೂ ಒಂದೊಂದು ಕಲ್ಲಲ್ಲೂ ನನ್ನ ಕಣ್ಣೀರಿದೆ ರೀ ಯಾಕೆ ಅಂದರೆ ಅಲ್ಲಿ ಹೆಲ್ಪ್ ಮಾಡೌರಿಲ್ಲ ನನ್ಗೆ ಯಾರು ಅನ್ನೋವ್ರಿಲ್ಲ ನಾನು ನನ್ನ ಮಗ ನನ್ನ ಸೊಸೆ ಮೂವರು ಬಿಲ್ಡಿಂಗ್ ಏರ್ತಾ ಇದೆ ಅದನ್ನು ನಾನು ಇಲ್ಲಿ ಜೀವನ ಮಾಡಿ ತೋರಿಸ್ಲೇಬೇಕು ಅಂತ ಹೇಳಿ ನಾನು ಸವಾಲಾಗಿ ತೊಗೊಂಡು ಇರುವಾಗ ನಾನು ಅನುಭವುಸ್ಲೇ ಬೇಕಲ್ಲ ಯಾವುದೇ ಕಷ್ಟ ಬರಲಿ ಯಾವುದೇ ಸುಖ ಬರಲಿ ಅನುಭವುಸ್ಲೇ ಬೇಕು ಯಾಕೆ ಅಂದರೆ ನಾ ನಿಂತು ಬಿಟ್ಟಿದ್ದೀನಿ ಇಲ್ಲಿ ಒಂದು ದೊಡ್ಡ ಸವಾಲಾಗಿ ನಾನು ಇಲ್ಲಿ ಬದುಕಿ ಬಾಳಿ ತೋರಿಸ್ಲೇ ಬೇಕು ಅಂತ ಹೇಳಿ ನಾನು ನಿಂತಿರುವಾಗ ಅನ್ಬೌವಿಸ್ದೇ ಆದರೆ ಅಲ್ಲಿ ಒಂದೊಂದಕ್ಕೂ ನಾನು ಬರ್ತಿದ್ದೆ ನೋಡ್ತಿದ್ದೆ ನಾನು ಆ ಬಿಲ್ಡಿಂಗ್ ಕಟ್ಬೇಕಾದರೆ ನನಗೆ ಹೋಗಿ ಸಾಮಾನು ತರಕ್ಕೆ ವೇಯ್ಕಲ್ ಇಲ್ಲ ಎಷ್ಟು ದೂರ ಆದರೂ ನಡೀತಿದ್ದೆ ಹೋಗಿ ನೈಟು ಪರ್ಚೆಸ್ ಮಾಡೋದು ಅವನ್ನು ತೊಗೊಬರೋದು ಮನೆ ಹತ್ತಿರ ಹಾಕೋದು ಹೀಗೆ ಮಾಡ್ತಿದ್ದಾಗ ನನಗೆಷ್ಟು ನೋವಾಗ್ತಿತ್ತು ಅಂದರೆ ಒಂದು ಎಂಟು ಗಂಟೆ ರಾತ್ರಿ ಆಗ್ತಿತ್ತು ಒಂಬತ್ತು ಗಂಟೆ ರಾತ್ರಿ ಆಗ್ತಿತ್ತು ನಾನು ಮನೆಗೆ ಬರಬೇಕಾದ್ರೆ ಆದರೆ ಯಾರು ಇರ್ತಿರಲಿಲ್ಲ ನನ್ನವರು ಅಂತ ನನಗೆ ಇವಾಗ ಅದನ್ನು ಹೇಳ್ಕೋ ಬೇಕಾದರು ಕಣ್ಣಲ್ಲಿ ನೀರು ಬರ್ತಾ ಇದೆ ರೀ ನಿಜ್ವಾಗ್ಲೂ ಆ ಸವಾಲನ್ನ ಯಾವ ರೀತಿ ಎದ್ರಿಸ್ದೇ ಅಂದರೆ ನಿಜ್ವಾಗ್ಲೂ ನೆನಸ್ಕೊಳಕ್ಕೂ ಇವತ್ತು ಭಯ ಆಗುತ್ತೆ ನಾನು ಇಷ್ಟೆಲ್ಲಾ ಮಾಡಿದ್ನ ಇಷ್ಟೆಲ್ಲಾ ಕಷ್ಟ ಪಟ್ನ ಎರಡು ಗಂಟೆ ರಾತ್ರಿವರ್ಗು ಕುಚ್ಚು ಕಟ್ತಾ ಇದ್ದೆ ಮಧ್ಯ ಎರಡು ಮೂರು ಹವರ್ ಮಲಗ್ತಾ ಇದ್ದೆ ಮತ್ತು ಐದು ಗಂಟೆಗೆ ಎದ್ದೇಳು ಮತ್ತು ಮನೆ ಕೆಲಸ ಮಾಡು ಮತ್ತು ಎಂಟೂವರೆಗೆ ಸ್ಕೂಲಿಗೆ ಓಡೋಗು ಸ್ಕೂಲಿಂದ ಬಾ ಮತ್ತು ಇದೆ ಯಥಾ ಪ್ರಕಾರ ಟ್ಯೂಷನ್ ಮಾಡು ನಿಜವಾಗ್ಲೂ ರೀ ಈ ಜೀವನ ಗಂಡನ್ನ ಕಳ್ಕೊಂಡು ಈ ಜೀವನ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂಇವತ್ತು ಜನ ನನ್ನನ್ನ ತುಂಬ ಒಳ್ಳೆವ್ಳು ತುಂಬ ಗುಣವಂತೆ ನಿಜವಾಗ್ಲೂ ಭೇಷ್ ಸಾಧಿಸ್ಬಿಟ್ಟೆ ನೀನು ಅನ್ಕೊಂಡಿದ್ದನ್ನ ಸಾಧ್ಸಿ ಬಿಟ್ಟೆ ಅಂತ ಹೇಳಿ ಇವತ್ತು ಹೊಗುಳ್ತಾರೇ ರೀ ಆದರೆ ಆ ಹೊಗಳಿಕೆ ಎಷ್ಟು ಕಷ್ಟ ಇತ್ತು ಅಂದರೆ ಅದನ್ನೆಲ್ಲ ಒಬ್ರಹತ್ರ ನಾವು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ರೀ ಇವತ್ತು ಅದೇ ಮನೆಯಲ್ಲಿ ಆವಾಗ ನಾನು ಗೃಹ ಪ್ರವೇಶ ಮಾಡ ಬೇಕಾದ್ರೂ ಕೈಯಲ್ಲಿ ದುಡ್ಡಿಲ್ಲ ರೀ ನನ್ನ ಫ್ರೆಂಡ್ಸ್ಗಳೆಲ್ಲಾ ತುಂಬ ಹೆಲ್ಪ್ ಮಾಡಿದ್ರು ಅವ್ರು ಅವರೆ ಬರೋವ್ರು ಮನೆ ಕಟ್ತಿದ್ದಾರೆ ಅಂತ ಹೇಳಿ ಬಂದು ಅವರ ಕೈಯಲ್ಲಿ ಎಷ್ಟಾಗುತ್ತೋ ಐವತ್ತು ಸಾವಿರ ಲಕ್ಷ ಈ ರೀತಿ ಹೆಲ್ಪು ಮಾಡಿದ್ರು ಆದರೆ ನಾನು ಅವರದನೆಲ್ಲಾ ತುಂಬ ಕಷ್ಟ ಪಟ್ಟು ಟ್ಯೂಷನ್ ಮಾಡೋದು ಕುಚ್ಚು ಕಟ್ಟೋದು ಫಾಲ್ ಹಾಕೋದು ಝಿಗ್ಜಾಗ್ ಮಾಡೋದು ಅವ್ರ ಮನೆಗಳಹತ್ರ ಕೊಟ್ಟು ಬರೋದು ಮತ್ತು ಯಾರಾದರೂ ಇದೆ ಅಂದರೆ ಹೋಗಿ ಮನೆ ಹತ್ರದಿಂದ ತಗೊಂಬರೋದು ನಿಜವಾಗ್ಲೂ ತುಂಬ ಕಷ್ಟ ಪಟ್ಟು ಮೇಲೆ ಬಂದೆ ನನ್ನ ಮಗನ್ನ ಅಂತ ನಾನು ಮೇಲೆ ತರಬೇಕು ನನಗೆ ಅತೀವ ಪ್ರೀತಿಯಿಂದ ನನ್ನ ಮಗನ್ ಸಾಕಿದ್ದೀನಿ ಆ ನನ್ನ ಮಗನ್ನ ದೊಡ್ಡವನಾಗಿ ಮಾಡಬೇಕು ಒಂದು ಒಳ್ಳೆ ವ್ಯಕ್ತಿ ಮಾಡಬೇಕು ಅಂತ ಹೇಳಿ ಸವಾಲಾಗಿ ನಿಂತೆ ರೀ ನಿಜವಾಗ್ಲೂ ನನ್ನ ಜೀವನ್ದಲ್ಲಿ ನನಗೆ ಯಾರು ಪಿಲ್ಲರ್ ಇಲ್ಲ ರೀ ನನಗ್ ನಾನೇ ಪಿಲ್ಲರು ನನಗ್ ನಾನೇ ಪೌಂಡೇಶನ್ ಆದೆ ರೀ ಆದರೆ ಇವತ್ತು ನಾನು ಚೆನ್ನಾಗಿದ್ದೀನಿ ಭಗವಂತನ್ ದಯೆ ಇದ್ದವ ಚೆನ್ನಾಗಿ ದೇವರು ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾನೆ ಆದರೆ ಅವತ್ತು ನಾನು ಎದುರಿಸಿದ್ದು ಒಂದು ಸವಾಲು ಅಂದರೆ ನನ್ನವರು ಕಳಕೊಂಡಾಗ ನನಗ್ ಆದ ಅತಿ ದೊಡ್ಡ ನೋವು ಅಂದರೆ ಆ ನೋವನ್ನ ಇವತ್ತು ನನಗೆ ಮರಿಯೋಕ್ ಆಗಲ್ಲ ಆದರೆ ಮತ್ತು ಏನಪ್ಪಾ ಅಂದರೆ ಇಡೀ ಜನಾಂಗ ಎಲ್ಲ ನೀವು ಊರು ಬಿಟ್ಟು ಹೋಗ್ತೀರಾ ಊರು ಬಿಟ್ಟು ಹೋಗ್ತೀರಾ ಅಂದಾಗ ನಾನು ಬಿಡಬಾರ್ದು ಈ ಊರನ್ನ ಬಿಡಬಾರ್ದು ಇಲ್ಲೇ ಬಾಳಿ ಬದುಕಿ ತೋರಿಸಬೇಕು ನಾನು ಒಂದು ದೊಡ್ಡ ಚಾಲೆಂಜ್ ಆಗಿ ತಗೊಂಡೆ ರೀ ನಾನು ಅದನ್ನು ಎಲ್ರು ನನ್ನ ನನ್ನ ಕುಟುಂಬದವರು ಅಂದರು ಇಷ್ಟು ದೂರ ಬೇಡ ನಾವಿರೋ ಮನೆಗೆ ಬಾ ಅಂತ ಒಂದು ಮೊದಲೇ ಗಾದೆ ಇಲ್ವೇನ್ರೀ ಹೆಣ್ಣು ಕೆಟ್ಟು ತವ್ರು ಸೇರ್ಬಾರ್ದು ಅಂತ ಆ ಥರ ಇದೆ ಅದ್ರಿಂದ ನಾವು ಹೋಗಬಾರ್ದು ರೀ ಹತ್ತಿರಕ್ಕೆ ನಾವು ಹತ್ತಿರಕ್ಕೆ ಒಂದು ಹೇಳ್ತಾರೆ ದೊಡ್ಡವರು ಹತ್ರಕ್ಕೆ ಅಡ್ಡ ಅಂತ ದೂರಕ್ಕೆ ನೆಂಟಸ್ತನ ಅಂತ ಇವತ್ತು ಇವತ್ತು ನಾನಿಲ್ಲಿ ಇದ್ದುಕೊಂಡು ತಿಂತಿನೋ ಗಂಜಿನೇ ಕುಡಿತೀನೋ ಹಾಲು ಅನ್ನನೇ ತಿಂತಿನೋ ಇಲ್ಲ ಇವತ್ತು ಊಟ ಮಾಡದೇ ಮಲಗ್ತಿನೋ ಆದರೆ ನನ್ನ ಹೊಟ್ಟೆ ಬಗೆದು ಯಾರು ನೋಡಕ್ಕೆ ಬರಲ್ಲ ರೀ ಆದರೆ ನನ್ನ ಕಾಲು ಮೇಲೆ ನಾ ನಿಂತಿರೋದನ್ ನೋಡ್ತಾರೆ ಜನ ಹಾಂ ಅವ್ಳ ಕಾಲ ಮೇಲೆ ಅವ್ಳು ನಿಂತವಳೆ ಅಂತ ನೋಡ್ತಾರೆ ವಿನಃ ನಾನು ಏನು ತಿಂದೆ ನಾನು ಏನು ಬಿಟ್ಟೆ ಅಂತ ಯಾರೂ ನೋಡಕ್ಕೆ ಬರಲ್ಲ ಅದ್ರಿಂದ ಯಾಕೆ ಹೋಗಬೇಕು ನನ್ನ ಹತ್ರದವರಹತ್ರ ಯಾವತ್ತೂ ಹೋಗಬಾರ್ದು ನಾನು ಇಲ್ಲೇ ಇದ್ದು ನನ್ನ ಗಂಡನ ಸ್ಥಾನದಲ್ಲೇ ನನ್ನ ಗಂಡ ಎಲ್ಲಿದ್ರೂ ಅಲ್ಲೇ ಇದ್ದು ಅಲ್ಲೇ ಬಾಳಿ ಅಲ್ಲೇ ಬದುಕಿ ನನ್ನ ಜೀವನ ನಿರೂಪಿಸ್ಬೇಕು ನಾನು ಅಲ್ಲೇ ಇರಬೇಕು ಅಂತಲೇ ಒಂದು ದೊಡ್ಡ ಸವಾಲಾಗಿ ತಗೊಂಡೆ ಆದರೆ ಆ ಸವಾಲುಗಳಲ್ಲಿ ನಾನು ಹೇಗೆ ಎದುರಿಸ್ದೇ ಅಂದರೆ ನಿಜವಾಗ್ಲೂ ನೋಡ್ರಿ ಇವಾಗ ಇಷ್ಟೊತ್ತು ಹೇಳಿದ್ನಲ್ವ ತುಂಬಾ ನೋವು ಅನುಭವಿಸಿದ್ದೀನಿ ನಿಜವಾಗ್ಲೂ ಅವರು ಒಂದು ಗಾಡಿ ಇಟ್ಕೊಂಡಿದ್ವಿ ಏನೆ ಆಗಲಿ ರೀ ಒಂದು ಗಂಡಸು ಇದ್ದು ಗಂಡಸು ಮಾಡೋದೇ ಒಂದು ಆ ಒಂದು ಕೆಲಸನಾ ಆ ಒಂದು ಹೆಂಗ್ಸು ಮಾಡೋಕ್ ಹೊರಟಾಗ ತುಂಬಾ ಕಷ್ಟ ಆಗುತ್ತೆ ತುಂಬ ಕಷ್ಟಗಳನ್ನ ಅನುಭವಿಸ್ದೇ ಎಷ್ಟು ಎಷ್ಟೋ ಸರಿ ಒಂದೊಂದು ಕಿಲೋಮೀಟರ್ರ್ ಎರಡು ಎರಡು ಕಿಲೋಮೀಟರ್ರ್ ನಡೆದಿದ್ದೀವಿ ರೀ ಯಾಕೆ ಅಂದರೆ ನಡೀಲಿಲ್ಲಾಂದರೆ ಪರಿಸ್ಥಿತಿ ಏನು ಮಾಡಕ್ಕೆ ಆಗ್ತಿರಲಿಲ್ಲ ನಡಿಲೇಬೇಕಾಗದು ಹೋಗಲೇಬೇಕಾಗದು ಹೋಗೋ ಕಡೆ ಹೋಗಲೇ ಬೇಕು ತರೋ ಕಡೆ ತರಲೇ ಬೇಕು ಆ ಥರ ಇರುವಾಗ ನಾನು ಒಂದನ್ನು ಲೆಕ್ಕಕ್ಕೆ ಇಡ್ಲಿಲ್ಲ ಒಂದು ನಮ್ಮ ಮನೆಯವ್ರ ಸ್ಥಾನದಲ್ಲಿ ನಿತ್ಕೊಂಡೆ ನಾನು ಒಂದು ಸವಾಲಾಗಿ ನಮ್ಮ ಮನೆಯವ್ರ ಸ್ಥಾನದಲ್ಲಿ ನಿಂತು ನಾನು ಹೋರಾಡಬೇಕು ಇಲ್ಲಾಂದರೆ ನಾನು ಜೀವನ ಅಧೋಗತಿ ಆಗುತ್ತೆ ನಾನು ಒಬ್ಬಳು ಮನುಷ್ಯಳು ಆಗಬೇಕು ನಾನು ಬಾಳಿ ತೋರಿಸ್ಬೇಕು ಬದುಕಿ ತೋರಿಸ್ಬೇಕು ಅಂತೇಳಿ ಸವಾಲಾಗಿ ತಗೊಂಡು ಇವತ್ತು ನನ್ನ ಮನೆ ಸುಖ ಸಂಸಾರವಾಗಿ ಇದ್ದೆ ರೀ ನೋಡಕ್ಕು ನಾನು ಒಂದ್ಸರಿ ಇವತ್ತು ನೀವು ಕೇಳಿಕೊಂಡೆ ಅಂತ ಬ್ಯಾಕ್ಗೆ ಹೋದೆ ನಾನು ಹೋಗ್ತಾ ಇದ್ದೀನಿ ಹೋಗಿದ್ದೆ ಇಷ್ಟೊತ್ತು ಆದರೆ ನೆನಸ್ಕೊಂಡ್ರೆ ನಾನಿಷ್ಟೆಲ್ಲ ಅನ್ಭವಿಸಿದ್ನ ಇಷ್ಟು ಸವಾಲಾಗಿ ತಗೊಂಡು ಅಂತ ಹೇಳಿ ತುಂಬ ಖುಷಿ ಆಗುತ್ತೆ ಆದರೆ ತುಂಬ ಕಷ್ಟಗಳನ್ನು ಎದುರಿಸಿದ್ದೀನಿ ಯಾಕೆ ಅಂದರೆ ಆ ಸವಾಲನ್ನು ಪೂರ್ತಿ ಮಾಡಬೇಕು ಅಂದರೆ ಇವಾಗ ನಾವು ನಡೀತಾ ಇರ್ತೀವಿ ಈ ಗುರಿ ಮುಟ್ಟಬೇಕು ಅಂದಾಗ ಕಲ್ಲಿರುತ್ತೆ ಮುಳ್ಳಿರುತ್ತೆ ಮಣ್ಣು ಇರುತ್ತೆ ನಮ್ಮ ಕಾಲು ಎಡುವ್ತೀವಿ ಬೀಳ್ತೀವಿ ಅವೆಲ್ಲದು ನಾವು ಎದುರಿಸ್ಲೇ ಬೇಕಲ್ವೇನ್ರಿ ಆ ರೀತಿ ನನ್ನ ಜೀವನ್ದಲ್ಲಿ ತುಂಬ ಆಗು ಹೋಗು ನೋವು ನಲಿವು ಕಷ್ಟ ಸುಖ ಪ್ರತಿ ಒಂದು ಎದುರಿಸ್ಬಿಟ್ಟೆ ನಾನು ಆದರೆ ಎಲ್ಲ ಎದುರಿಸಿದ್ರು ದೇವರು ಭಗವಂತ ನನ್ನನ್ನು ಇವತ್ತು ಒಂದು ಸ್ಟೇಜಿಗೆ ತಂದು ಇಟ್ನಲ್ವಾ ಅವಾಗ ಇವೆಲ್ಲ ಮರ್ತು ಹೋಗುತ್ತೆ ರೀ ಯಾಕೆ ಮರಿಯೋಕ್ ಆಗಲ್ಲ ಆದ್ರೂ ಒಂದು ಪಕ್ಷ ಇರಪ್ಪ ಇಷ್ಟು ಕಷ್ಟ ಪಟ್ಟಿದ್ದಕ್ಕೂ ನಾನೊಂದು ಲೆವೆಲ್ಲಿಗೆ ಒಂದು ಸ್ಥಾನಕ್ಕೆ ಬಂದು ನಿಂತೆನಲ್ಲ ಅನ್ನೋದು ಒಂದು ಒಂದು ಕಡೆ ಮನಸ್ಸು ಖುಷಿ ಕೊಡುತ್ತೆ ಆದರೆ ಇನ್ನೊಂದು ಮನಸ್ಸು ನನ್ನನ್ನು ಹೇಳ್ತ ಇರುತ್ತೆ ನೀನು ಈ ಸವಾಲನ್ನು ಈಡೇರಿಸ್ಕೋಬೇಕು ಅಂದಾಗ ನೀನು ಹೇಗೆಲ್ಲ ಎದುರಿಸಿದೆ ಯಾವ್ಯಾವ ರೀತಿಯಲ್ಲಿ ನಿನು ಬದುಕಲ್ಲಿ ಎಷ್ಟು ಕಷ್ಟಗಳನ್ನ ನೋವೆಲ್ಲ ಅನ್ಭವಿಸ್ದೇ ಅಂತ ಇನ್ನೊಂದು ಮನಸ್ಸು ಹೇಳುತ್ತೆ ರೀ ಆದರೆ ಆ ಮನಸುಗಳಲ್ಲೇ ಅವುಕ್ಕೆ ಅವೇ ತೃಪ್ತಿ ತಗೊತವೆ ರೀ ಒಂದು ಮನಸು ಹೇಳಿದಾಗ ಇನ್ನೊಂದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ನನ್ನ ಬದುಕಲ್ಲಿ ಇಷ್ಟು ಅತಿ ಒಂದು ಸಂಕಷ್ಟನ ಅನುಭವ್ಸಿದ್ರೂ ಇವತ್ತು ಸಾಕಾಗೊವಷ್ಟು ನಾನು ತೃಪ್ತಿಯಾಗಿದ್ದೀನಿ ರೀ ಈ ಥರ ನನ್ನ ಬದುಕಲ್ಲಿ ಏನೇನು ಯಾವ ಸವಾಲಿಗೆ ಯಾವ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದೇ ಅನ್ನೋದನ್ನು ಎದುರಿಸ್ದೇ ಅನ್ನೋದನ್ನು ಹೇಳಿ ಇಲ್ಲಿಗೆ ಮುಗಿಸ್ತೀನಿ ರೀ